ನಮ್ಮ ಬದುಕಿನಲ್ಲಿ ಕ್ರೀಡೆಗಳಿಗೆ ಎಷ್ಟು ಮಹತ್ವ ಭಾರತದಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸಲು ಏನು ಮಾಡಬೇಕು ಹೌದು ನಮ್ಮ ಬರುವ ಭವಿಷ್ಯಗಳಲ್ಲಿ ಕ್ರೀಡೆಗಳಷ್ಟೇ ಮಹತ್ವ ಮತ್ತು ಭಾರತದಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸಲು ಏನು ಮಾಡಬೇಕು ಭಾರತದಲ್ಲಿ ಕ್ರೀಡೆಗಳನ್ನ ಉತ್ತೇಜಿಸಬೇಕು ಅಂದರೆ ಕ್ರೀಡೆಗಳನ್ನು ಆಟ ಆಡಬೇಕಾಗಿರುವ ಆಟ ಆಡೋದಕ್ಕೆ ಕರೀಬೇಕು ಆಟ ಮೊದಲು ನಾವು ಕ್ರೀಡೆಗಳ ಬಗ್ಗೆ ಇಂಟ್ರೆಸ್ಟ್ ಕೊಡಬೇಕು ಕ್ರೀಡೆಗಳೆಲ್ಲನೂ ಚೆನ್ನಾಗಿ ಆಟ ಆಡಿ ಅವರ್ನ ಉತ್ತೇಜಿಸಲು ಸಾಧ್ಯವಾಗುತ್ತದೆ ಅವು ಆವಾಗ ಬಿಕಾಸ್ ಕ್ರೀಡೆಗಳಲ್ಲಿ ತುಂಬ ಇದ್ದಾವೆ ಕ್ರಿಕೆಟ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಗ್ರೂಪ್ ಗೇಮ್ಸ್ ಆಗಿರ್ಬೋದು ಗ್ರೂಪ್ ಗ್ರೂಪ್ ಗೇಮ್ಸ್ ಬಂದು ಖೋ ಖೋ ತ್ರೋಬಾಲ್ ವಾಲಿಬಾಲ್ ಫುಟ್ಬಾಲ್ ಕ್ರಿಕೆಟ್ ಕಬಡ್ಡಿ ಕಬ್ ಕಬಡ್ಡಿ ಕ್ರಿಕೆಟ್ ಮತ್ತು ಖೋ ಖೋ ಮತ್ತು ಬಾಲ್ ಬ್ಯಾಟ್ಮಿಟನ್ ಶಟ್ ಬಾಲ್ ಬ್ಯಾಟ್ಮಿಟನ್ ಗ್ರೂಪ್ ಗೇಮೆ ಬಾಲ್ ಬ್ಯಾಟ್ಮಿಟನ್ ಗ್ರೂಪ್ ಗೇಮ್ ಅಂತ ಹೇಳಕ್ಕಿಷ್ಟಪಡ್ತೀನಿ ಇಷ್ಟು ಮತ್ತೆ ಇದು ಬಂದು ರನ್ನಿಂಗ್ ರೇಸ್ ರಿಲೇ ಗುಂಡು ಎಸೆತ ಶಾಟ್ ಫಾರ್ಮ್ ಚಕ್ರ ಎಸೆತ ಅನ್ನವೆಲ್ಲ ನಾವು ಒಂಥರ ಇದು ಅದು ಅವುಗಳು ಹೆಚ್ಚಾದರೆ ನಮ್ಮ ಕ್ರೀಡೆಗಳನ್ನು ಕ್ರೀಡೆಗಳನ್ನು ಉತ್ತೇಜಿಸಲು ಸಾಧ್ಯವಾಗುತ್ತದೆ ಭಾರತದಲ್ಲಿ ಕ್ರೀಡೆಗಳನ್ನು ಉತ್ತೇಜಲೇನು ಭಾರತದಲ್ಲಿ ಫಸ್ಟು ಕ್ರೀಡೆಗಳನ್ನು ಆಡೋದಕ್ಕೆ ನಮಗೆ ಮನುಷ್ಯರು ಬೇಕು ಆ ಕ್ರೀಡೆಗಳು ಮನುಷ್ಯರು ಆಡಿದರೆ ನಾವು ಅದನ್ನು ಉತ್ತೇಜಿಸಬೇಕು ಕ್ರೀಡೆಗಳಿಗೆ ಇಂಟ್ರೆಸ್ಟ್ ಕೊಟ್ಟು ಮನುಷ್ಯರು ಆಡಲಿ ಅಂದರೆ ನಾವೇನು ಉತ್ತೇಜಿಸಕ್ಕಾಗಲ್ಲ ಅಂತ ಹೇಳಕ್ಕಿಷ್ಟಪಡ್ತೀನಿ ನಮ್ಮ ಬದುಕುಗಳಲ್ಲಿ ಕ್ರೀಡೆಗಳಿಗೆ ನಾವಷ್ಟೇ ಮಹತ್ವವನ್ನು ಕೊಟ್ಟಿದ್ದೀವಿ ಯಾಕೆಂದರೆ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವೊಂದು ಯೋಗಾಸನ ಆಗಿರ್ಬೋದು ತ್ರೋಬಾಲ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಎಲ್ಲ ಮಕ್ಕಳು ಓದುದಕಿನ್ನ ಎಲ್ಲೋ ಕೆಲವರು ನೂರು ಪರ್ಸೆಂಟ್ ನಾನು ಎಲ್ಲ ನೂರು ಪರ್ಸೆಂಟ್ ನಾನು ಹೇಳ್ತಿಲ್ಲ ಕೆಲವ್ ಮಕ್ಕಳು ಕ್ರೀಡೆ ಬಗ್ಗೆ ಓದೋಕ್ಕಿಂತ ಜಾಸ್ತಿ ಕ್ರೀಡೆ ಬಗ್ಗೆ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ ಓದೋದು ಓದ್ಕೊಳೋಣ ಬಿಡು ಕ್ರೀಡೆ ಫಸ್ಟು ಕ್ರೀಡೆ ಆ ಥರ ಮಕ್ಕಳು ಇದ್ದಾರೆ ಯಾಕೆ ಬೆಳ್ಸಕ್ಕಾಗಲ್ಲ ಕ್ರೀಡೆಗಳನ್ನ ಉತ್ತೇಜಿಸ್ಬೋದು ಉತ್ತೇಜಿಸಲು ಸ ಆಗ ಆಗೇ ಆಗುತ್ತೆ ಆ ಥರ ಮಕ್ಕಳೂ ನಮ್ಗೆ ಬೇಕು ಅವರಿದ್ರೆ ಸಾಕು ನಾವು ಉತ್ತೇಜಿಸ್ಬೋದು ಪ್ರತಿಯೊಬ್ಬರು ಗೇಮಲ್ಲೂ ನಾವು ಕ್ರೀಡೆಗಳು ಉತ್ತೇಜಿಸಬೇಕು ಅನ್ನೋದು ಒಂದು ಬಂತು ಅಂದರೆ ಎಷ್ಟೊತ್ತಿಗೆ ಮುಗಸ್ಬೋದು ತುಂಬ ಬೇಗ ಬೇಗಾನೆ ಮುಗಸ್ಬಿಡ್ಬೋದು ಅಂತ ನಾನು ಹೇಳಕ್ಕಿಷ್ಟಪಡ್ತೀನಿ